ಹವಾಮಾನ ಹವಾಮಾನದ ಬಗ್ಗೆ ಮಾತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದಿವಿ ಹವಾಮಾನ ಅಂತಂದರೆ ತುಂಬ ಜೋರು ಗಾ ಬಿರುಗಾಳಿ ಬೀಸಿದ್ರೂ ಕಷ್ಟ ತುಂಬ ಜೋರು ಮಳೆ ಬಂದ್ರೂ ರೈತರಿಗೆ ಕಷ್ಟ ರೈತರಿಗೆ ಅಂತ ಏನಿಲ್ಲ ತುಂಬ ಹಳೇ ಮನೆಗಳೆಲ್ಲ ಜೋರು ಮಳೆ ಬಿದ್ದರೆ ಎಲ್ಲ ಕುಸಿದು ಬಿದ್ದೋಗ್ತಿತ್ತು ಮನೆಗಳು ಅದು ಅದರಿಂದ ಎಷ್ಟೋ ಜನ್ರದು ಜೀವವೂ ಹೋಗುತ್ತೆ ಹವಾಮಾನದ ಹವಾಮಾನದಿಂದ ಇಲ್ಲ ಮಳೆ ಜೋರಾದರೆ ಇವಾಗದು ಸ್ವಲ್ಪ ದಿನದಲ್ಲಿ ಮಳೆ ಜೋರು ಮಳೆ ಬಂದು ಮನೆಗಳೆಲ್ಲ ಕೊಚ್ಚಿ ಹೋದ್ವು ಎಷ್ಟೋ ರೈತರು ನೀರು ನೀರು ಪಾಲಾಗ್ಹೋದ್ರು ಅದರಿಂದ ಹವಾಮಾನ ನಮಗೆ ತುಂಬ ಮುಖ್ಯ ಅದು ಜಾಸ್ತೀ ಮಳೆನೂ ಮನುಷ್ಯಾ ಸಹಿಸ್ಕೊಳ್ಳೊದಕ್ಕಾಗೊದಿಲ್ಲ ಮಳೆ ಇಲ್ಲದೇ ಬರಗಾಲ ಬಂದ್ರೂ ಮನುಷ್ರಿಗೆ ಸಹಿಸ್ಕೊಳ್ಳಕ್ಕೆ ಆಗಲ್ಲ ಬರಗಾಲ ತುಂಬ ಬರಗಾಲ ಬಂದುಬಿಟ್ರೆ ಭೂಮಿಯೇ ಮಳೆ ಇಲ್ಲಾಂತಂದರೆ ಭೂಮಿಯೇ ಬಿರುಕು ಬಿಟ್ಟು ಬಿಡ್ತದೆ ಅದು ಭೂಕಂಪ ಆಗ್ಹೋಗಿ ಬಿಡ್ತದೆ ಮಳೆ ಇಲ್ಲ ಮಳೆ ಬೀಳದೇ ಇದ್ದರೆ ಅದು ದನ ಕರುಗಳು ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲ ಸತ್ತು ಸತ್ತೋಗ್ತವೆ ಆದ್ದರಿಂದ ಮಳೆ ಜಾಸ್ತಿ ಮಳೆಯೂ ಬೀಳಬಾರ್ದು ಜಾಸ್ತಿ ಕಡ್ಮೆ ತುಂಬ ಕಡ್ಮೆಯೂ ಆಗಬಾರ್ದು ಆ ಥರ ಇದ್ದರೆ ಒಂದು ಮನುಷ್ರಿಗಾಗ್ಲೀ ಒಂದು ಪ್ರಾಣಿ ಪಕ್ಷಿಗಳಿಗಾಗ್ಲೀ ತುಂಬ ಇದು ಇದಿರುತ್ತೆ ಯಾವಾಗಲೂ ಆದ್ದರಿಂದ ಮಳೆ ಜಾಸ್ತಿ ಪ್ರವಾಹ ಬಂದುಬಿಟ್ಟು ಮಳೆಯೆಲ್ಲ ಮನೆಗಳು ಪ್ರಾಣಿ ಪಕ್ಷಿ ಪ್ರಾಣಿಗಳು ವೇಗ ಪಕ್ಷಿಗಳು ಎಲ್ಲ ಕೊಚ್ಚಿಕೊಂಡು ಮಳೇಲಿ ಮಳೇಲಿ ಹೊರ್ಟೋ ಹೊರ್ಟೋಗ್ತವೆ ನಾವು ಯಾವ್ದಿದ್ದರೂ ಮನೆಗಳಿಗೆ ತುಂ ತುಂಬ ತಳಪಾಯ ಸರಿಯಾಗಿದ್ದು ಮನೆ ಕಟ್ಟಿದ್ರೆ ಮಳೆ ಬಿದ್ರೂ ನಮ್ಮ ಮನೆಗಳಿಗೆ ಏನೂ ಆಗೋದಿಲ್ಲ ನಾವು ಸ್ವಲ್ಪ ಏನಾದರೂ ಮರಳು ಸಿಮೆಂಟು ಸಹ ಜಾ ಇದಾಗಿ ಹಾಕ್ದೇ ಇದ್ದರೆ ಜೋರು ಮಳೆ ಬಂದರೆ ಎಲ್ಲ ಕುಸಿದು ಬಿದ್ದು ಎಲ್ಲ ಹಾಳಾಗ್ತದೆ ಇದರಿಂದ ಪರಿಸರವೂ ಕೆಟ್ಟೋಗ್ತದೆ ಅದಕ್ಕೆ ಮಳೆ ಜಾಸ್ತಿ ಮಳೆಯೂ ರೈತರು ಜಾಸ್ತಿ ಮಳೆ ಬಿದ್ದು ಬಿದ್ದು ಬಿದ್ದು ರೈತ್ರ ಬೆಳೆ ಎಲ್ಲ ಹಾಳಾ ಹಾಳಾಗ್ಹೋಯ್ತು ಆದ್ದರಿಂದ ರೈತ ಸಾಲ ಜಾಸ್ತಿ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಉದಾಹರ್ಣೆಗಳು ಇದೆ ರೈತರಿಗೆ ಜಾಸ್ತಿ ಮಳೆಯೂ ಬೀಳಬಾರ್ದು ಅತೀ ಕಡಿಮೆಯೂ ಆಗಬಾರ್ದು ಒಂದು ಹದದಲ್ಲಿದ್ದರೆ ರೈತ ಎಲ್ಲ ಬೆಳೆ ಬೆಳ್ಸೋದನ್ನು ಬೆಳೆದು ಮಾರು ಮಾರುಕಟ್ಟೆಗೆ ಹಾಕೋ ಹಾಕೋದಕ್ಕೆ ಅನುಕೂಲ ಆಗ್ತದೆ ಇದು ನಮ್ಮ ಅನಿಸಿಕೆ ರೈತರಿಗೆ ಕಾ ಇದ್ರ ಬಾವಿಯಿಂದ ನೀರು ನೀರು ಸೇದಿ ಗಿಡಗಳ್ಗೆಲ್ಲ ಹಾಕ್ತಾರೆ ಮಳೆ ಇಲ್ಲಾಂತಂದರೆ ಮಳೆ ಬಿದ್ದರೆ ಕೆರೆ ಕುಂಟೆ ಬಾವಿ ಎಲ್ಲ ತುಂಬ್ತದೆ ತುಂಬಿದಾಗ ರೈತ ಸ್ವಲ್ಪ ಒಳ್ಳೆಯ ಬೆಳೆ ಬೆಳೆಯೋಕ್ಕೆ ಸಾಧ್ಯವೂ ಆಗ್ತದೆ ಮತ್ತು ಜಾಸ್ತಿ ಜೋರು ಮಳೆ ಬಂದ್ರೂ ರೈತರು ಹಾಕಿರೊ ಬೆಳೆ ಎಲ್ಲ ನಾಶವೂ ಆಗೋಗ್ತದೆ ಆದ್ದರಿಂದ ಪರಿಸರದಲ್ಲಿ ನಾವು ಜಾಸ್ತಿ ಮಳೆಯೂ ನಿರೀಕ್ಷೆ ಮಾಡಬಾರ್ದು ಮಳೆ ಮಳೆ ಬೇಡಾಂತ ಇದು ಮಾಡೋದಕ್ಕೂ ಆಗೋದಿಲ್ಲ ಒಂದು ಹದದಲ್ಲಿ ಮಳೆ ಬಿದ್ದರೆ ರೈತರಿಗೆ ತುಂಬ ಅನುಕೂಲ ಆಗ್ತದೆ ರೈತ ತಾನು ಸಾಲ ಮಾಡಿ ಬೆಳೇನ ಹಾಕಿರ್ತಾರೆ ಸಾಲ ಮಾಡಿ ಬೆಳೆ ಹಾಕಿ ಜೋರು ಮಳೆ ಜೋರು ಬಿರುಗಾಳಿ ಈ ಥರ ಬಂದರೆ ರೈತರ ಬೆಳೆಯೆಲ್ಲ ನಾಶ ಆಗಿ ಹೋಯ್ತದೆ ಅದಕ್ಕೆ ರೈತ ಯಾವಾಗೂ ಯಾವ ರೈತರಿಗೆ ಯಾವಾಗಲೂ ಒಂದು ಹದದಲ್ಲಿ ಮಳೆ ಇದ್ದರೆ ಅವರು ಬದುಕ್ಕೊತರೆ ರೈತರು ಮನೆ ಮಠ ಮನೆ ಮಠ ಕಳ್ಕೊಂಡಿರೋವ್ರು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲೇ ಎಷ್ಟೋ ಮಂದಿ ಅವರೆ ಮಳೆ ಜೋರು ಮಳೆ ಬಿದ್ದು ಮನೆಗಳೆಲ್ಲ ಉರುಳ್ಹೋಗಿರೋದು ಎಂಥೆಂಥ ಬಿಲ್ಡಿಂಗಳೆಲ್ಲ ಉದುರೋ ಬಿದ್ದೋಗಿದೆ ಬಿದ್ಹೋಗಿ ಎಲ್ಲ ಸುಮಾರು ಜನ ಅದು ಒಳಗೆ ಅವಶೇಷದ ಕೆಳ ಕೆಳಗಡೆ ಸಿಕ್ಕಾ ಸಿಗ್ಹಾಕೊಂಡು ಅದು ತೆಗಿಯೋಕ್ಕಾಗ್ದೆ ಒದ್ದಾಡ್ತ ಇರ್ತಾರೆ ಅದಕ್ಕೆ ಯಾವಾಗಲೂ ಮಳೆ ನಮಗೆ ಅನುಕೂಲವೂ ಎಷ್ಟೈತೋ ಅನಾನುಕೂಲವೂ ಅಷ್ಟೇ ಇದಾಗಿದೆ ಬಿರು ಬಿರುಗಾಳಿ ಬೀಸಿಬಿಟ್ರೆ ಎಲ್ಲ ಮರ ಗಿಡ ಕೊಂಬೆ ಇದೆಲ್ಲ ಉರುಳೋಗ್ತದೆ ಮಳೆ ಮಳೆ ಬಂದು ಏನು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ಎಲ್ಲ ಮರಗಳೆಲ್ಲ ಉದುರೋಗಿ ಎಷ್ಟೋ ಕಾರುಗಳ ಮೇಲೆ ಮನೆಗಳ ಮೇಲೆ ಮರ ಬಿದ್ದಿರೋ ಉದಾಹರ್ಣೆಗಳು ಸುಮಾರಿದೆ ಮಳೆ ಬಂದಿರೋದರಿಂದ ನಾವು ಮಳೆ ಬಂದಾಗ ಸ್ವಲ್ಪ ನಾವು ಸೇವ್ ಸೇಫ್ ಆಗಿ ಮನೆ ಒಳಗಡೆ ಇರಬೇಕು ಇರಬೇಕೇ ಹೊರ್ತು ಹೊರಗಡೆ ಎಲ್ಲೂ ಹೋಗ ಹೋಗ್ಬಾರ್ದು ಜೋರು ಮಳೆ ಬಂದುಬಿಟ್ರೆ ಅದು ಮನುಷ್ಯನ್ಗೆ ಇಲ್ಲ ಒಂದು ವೈರ್ ಕರೆಂಟಿಂದು ಇದಾ ಇದಾಗ್ಬೋದು ಕರೆ ವೈರ್ ತಂತಿ ತಂತಿಗಳೆಲ್ಲ ಬಿದ್ದಿರ್ತವೆ ಕೆಳಗಡೆ ಅದನ್ನು ತುಳಿದು ಎಷ್ಟೋ ಜನ ಸತ್ತಿರೋ ಇದು ಐತೆ ದನ ಕರುಗಳೆಲ್ಲ ಕರೆಂಟಿಂದ ಸತ್ತಿರೋದೂ ಇದಿದೆ ಮಳೆ ಮಳೆ ಬಂದಿರೋದರಿಂದ ನಾವು ನಾವು ಯಾವಾಗಲೂ ಜೋರು ಮಳೆ ಬಂದಾಗ ಒಳಗಡೆ ಇರಬೇಕು ನಮ್ಮ ದನ ಕರು ಇದು ಏನಿದೆ ಅದನ್ನೆಲ್ಲ ನಾವು ಸುರಕ್ಷತೆ ಮಾಡ್ಕೊಬೇಕು ಇಲ್ಲಾಂತಂದರೆ ಜೋರು ಮಳೇಲಿ ಎಲ್ಲ ಪ್ರಾಣಿಗಳೂ ಕೊಚ್ಕೊಂಡು ಹೊರ್ಟೋಗ್ತವೆ ಮನುಷ್ರುನೂ ಕೊಚ್ಚಿಕೊಂಡು ಹೊರಟೋಗ್ತರೆ ನೀರಲ್ಲಿ ಹೋದ್ರೆ ಅಂತೂ ಅವರ ಇದು ಬಾಡಿ ಸಿಗೋದು ಕಷ್ಟ ಆಗಿ ಹೋಗ್ಬಿಡ್ತದೆ ಅವಾಗ ಬಿರು ಜೋರು ಜೋರು ಮಳೇಲಿ ಮಳೆ ಬಿದ್ದರೆ ರೈತ್ರಿಗಂತೂ ತುಂಬ ಹಾ ನಷ್ಟ ಆಗಿ ಹೋಗ್ಬಿಡ್ತದೆ ಅವರು ಆತ್ಮಹತ್ಯೆ ಮಾಡ್ಕೊಳೊದಕ್ಕೂ ಆತ್ಮಹತ್ಯೆ ಎಷ್ಟೋ ಜನ ಮಾಡ್ಕೊಂಡೂ ಬಿಟ್ಟವರೆ ರೈತರು ಸಾಲ ಜಾಸ್ತಿ ಆಗಿ ಹೋಗ್ಬಿಟ್ಟು ಬೆಳೆಯೇ ಕೈಗೆ ಬರದೆ ಬರಲಿಲ್ಲಾಂತಂದ್ರೆ ರೈತ ಎಲ್ಲಿಂದ ಸಾಲ ತೀರಿಸ್ತಾನೆ ಬ್ಯಾಂಕಿನವ್ರು ಬರ್ತಾರೆ ಎಲ್ಲ ಜಪ್ತಿ ಮಾಡಿ ತಗೊಂಡೊಗ್ತರೆ ಇದರಿಂದ ನಾವು ಇರೋದೆ ಬೇಕಾಗಿಲ್ಲ ನಾವು ಸಾಲ ತೀರ್ಸಕ್ಕೆ ನಮಗೆ ಶಕ್ತಿ ಇಲ್ಲಾಂತಂದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ರೈತರು ಅದಕ್ಕೆ ಯಾವಾಗಲೂ ಪರಿಸರ ನಮಗೆ ತುಂಬ ಮುಖ್ಯವಾಗಿರುತ್ತೆ ಸಾಕಾ